ನಾವು ಇವಾಗ ಒಂದು ಡ್ರಾ ಮಾಡಿದ್ದೀವಿ ಅಂದರೆ ಅದರಲ್ಲಿ ಎಷ್ಟು ಅರ್ಥ ಆಗುತ್ತೆ ಅಂದರೆ ಅದರ ಬಗ್ಗೆ ವಿವರಣೆ ನಮಗೆ ಬೇಡ ಯಾಕಂದರೆ ನಾವು ಡ್ರಾನ ನಾವು ಹೇಗೆ ನಾವು ಮಾಡಿರ್ತೀವಿ ಅದರ ನೋಡಿದರೆನೇ ಸಾಕು ಅದರ ಅರ್ಥ ಹೇಗೋ ಮತ್ತು ಅದರ ಹಾಗಂದ್ರೆ ಏನು ಅಂತ ನಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಬಂದರೆ ಕಲೆಯು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿದೆ ಮತ್ತು ಇದು ನಮ್ಮ ಜೀವನಕ್ಕೆ ಒಂದು ಅರ್ಥ ನೀಡುತ್ತೆ ಮತ್ತು ನಮ್ಮ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ಕಲೆಯ ಸಂಸ್ಕೃತಿಯ ಅತ್ಯಗತ್ಯ ಭಾವವಾಗಿರುವುದು ಯಾಕಂದರೆ ಅದು ಭಾವನೆಗಳನ್ನ ಆಳವಾದ ತಿಳಿವಳಿಕೆ ಹೊಂದಲು ಸಹಾಯ ಮಾಡುತ್ತದೆ ಒಂದು ಕಲೆ ಹಾಗೆ ಈ ಕಲೆ ನಮ್ಮ ಜೀವನದಲ್ಲಿ ಜೀವನದಲ್ಲಿರುವ ಎಲ್ಲ ಬ್ಯಾಡ್ ಹ್ಯಾಬಿಟ್ಸನ್ನೂ ದೂರ ಮಾಡುತ್ತೆ ನಮ್ಮ ಜೀವನದಲ್ಲಿರೋದು ಮತ್ತು ನಾವು ಒಂದು ವಿಷಯದ ಕಡೆಗೆ ಗಮನ ಹರ್ಸದ್ರೆ ಅದರ ಆಲೋಚನೆಗಳು ಮತ್ತು ಭಾವನೆಗಳನ್ನ ನಾವು ಡ್ರಾ ಮೂಲಕ ವ್ಯಕ್ತ ಪಡಿಸ್ಬೋದು ಇವಾಗ ನಾವು ಪುಸ್ತಕದಲ್ಲಿ ಓದ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಫೋಟೋ ಕಾಣಿಸುತ್ತೆ ನಾವು ಅದನ್ನು ಓದೋದು ಅವಶ್ಯಕತೆ ಇಲ್ಲ ಯಾಕಂದರೆ ಆ ಪಿಚ್ಚರ ನೋಡಿದ್ರೆ ಸಾಕು ಆ ವಿವರಣೆ ನಮ್ಗೆ ಅರ್ಥ ಆಗಿ ಬಿಡುತ್ತೆ ನಾವು ಓದೋದ ಮುಂಚೆಯೇ ಆ ಪಿಕ್ಚರ್ ನೋಡಿದ್ರೆ ನಮ್ಗೆ ಅರ್ಥ ಆಗಿ ಬಿಡುತ್ತೆ ಮತ್ತು ನಾವು ಕಲೆಯನ್ನು ರಚಿಸಲು ನಮಗೆ ಬೇಕಾಗಿರೋದು ಒಂದು ಪೆನ್ನು ಮತ್ತು ಸ್ಕ್ರಾಪ್ ಮತ್ತು ಮೊದಲ ಫಸ್ಟ್ ಮಾಡಬೇಕು ಒಂದು ವಿಷಯದ ಬಗ್ಗೆ ನಾವು ಭಾವನೆಗಳನ್ನ ಆಲೋಚನೆಯನ್ನು ನಾವು ವ್ಯಕ್ತಪಡಿಸುವ ಎಲ್ಲ ವಿಭಿನ್ನಗಳನ್ನು ವಿಧಾನಗಳಿಗೂ ಕೂಡ ಇದೆ ಅವು ಯಾವ್ಯಾವ ವಿಧಾನದಲ್ಲಿ ನಾವು ಹೇಳ್ಬೌದು ಯಾವ ಯಾವ ಚಿತ್ರ ಮಾಡಿದ್ರೆ ನಾವು ಯಾವ್ದು ಅರ್ಥನ ನೀಡ್ಬೋದು ಅದು ಫಸ್ಟ್ ಒಂದು ನಾವು ಕಾರ್ಟೂನ್ ಡ್ರಾಯಿಂಗ್ ಕೂಡ ಇರುತ್ತೆ ಕಾರ್ಟೂನ್ ಡ್ರಾಯಿಂಗ್ಸ್ ಕೂಡ ಇರುತ್ತೆ ಅದನ್ನು ನಾವು ಒಂದು ಚಿತ್ರ ಮಾಡಿದ್ದೀವಿ ಅಂದರೆ ಅದು ಅರ್ಥ ಕೂಡ ಇರುತ್ತೆ ಆ ಚಿತ್ರದಲ್ಲೇ ಆ ಚಿತ್ರ ಹೇಗೆ ಮಾಡಿರ್ತೀವಿ ಅನ್ನೋದು ನೆಕ್ಸ್ಟ್ ಕ್ಯಾರಿಕೇಚರ್ ಡ್ರಾಯಿಂಗು ಇನ್ನು ಗೆಸ್ಟರ್ ಡ್ರಾಯಿಂಗು ಮತ್ತು ಲೈನ್ ಡ್ರಾಯಿಂಗು ಇನ್ನು ವಿಧ ವಿಧ ಡ್ರಾಯಿಂಗೂ ಇದೆ ಇವಾಗ ನಾವು ಒಂದು ಸ್ಮೈಲಿಂಗ್ ಡ್ರಾಯಿಂಗ್ ಮಾಡಿದ್ರೆ ಸಾಕು ಅವನು ಯಾಕೆ ಅವ್ನ ಚಿತ್ರ ಮಾಡಿದ್ರೆ ಸಾಕು ಅದು ಯಾಕೆ ನಗ್ತಾ ಇದೆ ಏನಕ್ಕೆ ನಗ್ತಾ ಇದೆ ಇದು ಯಾಕೆ ನಗ್ತಾ ಇರ್ಬೋದು ಅಂತ ನನಗೆ ತುಂಬ ಪ್ರಶ್ನೆ ಕಾಡುತ್ತೆ ಯಾಕಂದರೆ ಆ ಡ್ರಾಯಿಂಗ್ ಮಾಡಿರೋರ್ಗೆ ಅಷ್ಟೇ ಗೊತ್ತಾಗಿರುತ್ತೆ ಆ ಚಿತ್ರ ಏನಿಕ್ಕೆ ನಗ್ತಾ ಇದೆ ಅನ್ನೋದು